ಅಲೋ ನಮಸ್ಕಾರ ರಾಮಚಂದ್ರ ಸಾಹೇಬರಾ ಸಾರ್ ಡಾಕ್ಟ್ರು ಹಾಂ ಸರ್ ಈಗ ನನ್ಗೆ ಅವತ್ತು ಮೊನ್ನೆ ತಮ್ಮ ಹತ್ರ ಬಂದು ಔಷ್ಧಿ ತಕಂಡೆ ಹುಷಾರು ಇರಲಿಲ್ಲ ಅದು ಏನೋ ಇನ್ನೂ ಕಮ್ಮಿ ಆಗ್ತಾ ಇಲ್ಲವಲ್ಲ ಸರ್ ಸಿಕ್ತೀರಾ ಸರ್ ಬಂದರೆ ನಾನು ಜ್ವರ ಕೆಮ್ಮು ಬಂದು ಚಿಕಿತ್ಸೆ ತಕಂಡೆ ಸರ್ ಹಾಂ ನನಗೆ ಜ್ವರನೂ ಕಮ್ಮಿಯಾಗಿಲ್ಲ ಕೆಮ್ಮೂ ಕಮ್ಮಿಯಾಗಿಲ್ಲ ಅಲ್ಲಿ ಅಲ್ಲೇ ಅಲ್ಲೇ ಹಾಂ ಹೇ ಮೂರು ನಾಲ್ಕು ದಿನ್ದಿಂದ ಸ ಅವತ್ತು ತೋರ್ಸಿದ್ನಲ್ಲ ತಮಗೆ ನೀವು ಪಿಲ್ಸ್ ಕೊಟ್ಟಿದ್ದಿರಿ ಪಿಲ್ಸ್ ಕೊಟ್ಟಾಗ ಅದು ಇನ್ನೂ ಕಮ್ಮಿಯಾಗಿಲ್ಲ ಬಂದರೆ ಸಿಕ್ ತೀರಾ ಸಾರ್ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಸರಿ ಸರ್ ಊಟ ಸ್ವಲ್ಪ ಏರುಪೇರು ಆಗಿಬಿಡ್ತು ಸರ್ ಅದೇ ಒಂದು ಇದಾಗಿರೋದು ಸಮಸ್ಯೆ ಹ್ಞೂ ನಾನು ಬಿಸ್ ಹಾಂ ಹಾಂ ಹಾಂ ನಾನು ಈ ಅವ್ರೆಕಾಯಿ ಬಂದ್ಬಿಡ್ತಲ್ಲ ಶೀತ ಪದಾರ್ಥ ಈ ಅವ್ರೆಕಾಯಿನ ಸಾರು ತಿಂದ್ಬಿಟ್ನಲ್ಲ ಅದರಿಂದ ನಮಗೆ ಈ ಥರ ಇದಾಗ್ಬಿಟ್ಟಿದೆ ಅದಕ್ಕೆ ನಾನು ತಾವು ಸಿಗ್ತೀನಿ ಅಂದರೆ ಬರ್ತೀನಿ ಇಲ್ಲಾಂದರೆ ಹಾಂ ಯಾವತ್ತು ಸಿಕ್ತೀರಿ ಸಾರ್ ಯಾವತ್ತು ಸಿಕ್ತೀರಿ ನೋಡ್ತೀನಿ ಸರ್ ಫೋನ್ ಮಾಡಿ ನಾಳೆ ಬೆಳಗ್ಗೆ ಫೋನ್ ಮಾಡಿ ಬರ್ತೀನಿ ತಮ್ಮದು ಕನ್ಫರ್ಮ್ ಆಗೋ ಶಾಪುಗೆ ಬರಬೇಕಾ ಇಲ್ಲ ಮನೆ ಹತ್ರನೇ ಬರಬೇಕಾ

ಹಾಂ ಹಾಂ ಹಾಂ ಹಾಂ ಸರಿ ಸರ್ ಸರಿ ಆಸ್ಪಿಟ್ಲ್ ಹಾಸ್ಪಿಟ್ಲಿಗೆ ಎಡ್ ಗಿಡ್ಮಿಟ್ ಆಗಬೇಕತೇತಾ ಹಾಂ ಹಾಂ ಹಾಂ ಹಾಂ ಹಾಂ

ಹಾಂ ನೀವು ಆರೋಗ್ಯವಾಗಿದ್ದೀರಾ ಸಾರ್ ಹಲೋ ನೀವು ನೀವು ಆರೋಗ್ಯವಾಗಿ ಇದ್ದೀರಾ ಹಾಂ ಹಾಂ ಹಾಂ ಹಾಂ ಅದೇ ಈಗ ಈಗ ಆಗಿರೋದು ಅದೇ ನಮಗೆ ಹಾಂ ಹಾಂ ಹಾಂ ಹಾಂ ಹಾಂ ಈಗ ಅವ್ರೆಕಾಳು ಸಾರು ಅವ್ರೆಕಾಳು ಸಾರೇ ನಮಗೆ ಕೊಟ್ಟಿರೋದು ಕೆಮ್ಮು ಜಾಸ್ತಿಯಾಗೋಯಿತು ಹಾಂ ಸುಸ್ತು ಆಗ್ತದೆ ಅದಕ್ಕೆ ಹಾಗಾದ್ರ್ ನಾಳೆ ಖಂಡಿತ ಬರ್ತೀನಿ ಬಿಡಿ ಸರ್ ಹಾಂ ಹಾಂ ಸರಿ ಸರ್ ನಮಸ್ಕಾರ ಬಿಡು